ಇಪ್ಪತ್ತೆರಡು ಮಾರ್ಚ್ ಸಾವಿರದ ಒಂಬೈನೂರ ಎಂಬತ್ತೇಳು ನಾಲ್ಕು ಏಪ್ರಿಲ್ ಸಾವಿರದ ಒಂಬೈನೂರ ಎಂಬತ್ತನಾಲ್ಕು ನಾಲ್ಕು ಆಗಷ್ಟ್ ಸಾವಿರದ ಒಂಬೈನೂರ ತೊಂಬತ್ತಾರು ಹದಿನಾಲ್ಕು ಅಕ್ಟೋಬರ್ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತು ಹದಿಮೂರು ಪೆಬ್ರವರಿ ಸಾವಿರದ ಒಂಬೈನೂರ ಎಂಬತ್ತೆರಡು